ನನಗೆ ಸೀಕ್ರೆಟ್ ಎನ್ನುವ ಪುಸ್ತಕ ತುಂಬ ಇಷ್ಟ ನಾನು ಸೀಕ್ರೆಟ್ ಎನ್ನೋ ಪುಸ್ತಕವನ್ನು ಪುನಃ ಪುನಃ ಓದಲು ಇಷ್ಟ ಪಡುತ್ತೇನೆ ಯಾಕೇಂತ ಹೇಳಿದರೆ ನಮ್ಮ ಜೀವನಕ್ಕೆ ಬೇಕಾಗಿರುವ ಅಂತಹ ದಾರಿಯನ್ನು ಆ ಸೀಕ್ರೆಟ್ ಪುಸ್ತಕದಲ್ಲಿ ತೋರಿಸಿದ್ದಾರೆ ಮತ್ತು ನಾವು ಯಾವ ರೀತಿ ನಮ್ಮ ಜೀವನದಲ್ಲಿ ಯಶಸ್ವಿಗೊಳ್ಳಬೇಕು ಯಾವ ದಾರಿಯಲ್ಲಿ ಹೋದರೆ ನಾವು ವೇಗವಾಗಿ ಯಶಸ್ವಿಗೊಳ್ತೇವೆ ಯಾವ ಆಲೋಚನೆ ಮಾಡಬೇಕು ಒಳ್ಳೆಯ ಆಲೋಚನೆ ಮಾಡ್ತಾಯಿದ್ರೆ ನಮ್ಮ ಜೀವನ ಶೈಲಿ ಹೇಗಿರುತ್ತೆ ಕೆಟ್ಟ ಆಲೋಚನೆಗಳಿಂದ ನಮ್ಮ ಜೀವನಕ್ಕೆ ಯಾವ ರೀತಿ ಕೆಟ್ಟದಾಗುತ್ತೆ ಕೆಟ್ಟ ಆಲೋಚನೆಗಳನ್ನು ಹೇಗೆ ನಿಯಂತ್ರಿಸಿಕೊಳ್ಬಹುದು ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿ ಇರಬೇಕು ಅಂತ ಅಂದ್ರೆ ಆ ಸೀಕ್ರೆಟ್ ಬುಕ್ಕಲ್ಲಿ ಎಲ್ಲ ತರಹ ಒಂದೂ ಇದನ್ನು ಬರ್ದೆದ್ದಾರೆ ಹಾಗೆಯೇ ನಮ್ಮ ಸೀಕ್ರೆಟ್ ಬುಕ್ಕಿನಲ್ಲಿ ನನಗೆ ಇಷ್ಟ ಆಗುವಂತಹದ್ದು ಏನು ಅಂತ ಹೇಳಿದರೆ ನಮ್ಮ ಕನಸುಗಳು ಯಾವತ್ತು ಚಿಕ್ಕದಾಗಿರ್ಬಾರ್ದು ನಮ್ಮ ಕನಸುಗಳು ಯಾವತ್ತು ದೊಡ್ದಾಗಿರಬೇಕು ಈ ಒಂದು ಸ್ ಸೆಂಟೆನ್ಸ್ ನನಗೆ ತುಂಬ ಇಷ್ಟ ಆಯಿತು ನಮ್ಮ ಕನಸುಗಳು ಯವಾಗಲೂ ದೊಡ್ದಾಗಿರಬೇಕು ಮತ್ತೆ ಅದನ್ನ ನೋಡ್ತಾಯಿದ್ರೆ ನಮ್ಮ ಕನಸುಗಳು ಹಾಗೆ ಈಡೇರುತ್ತೆ ಹಾಗೆಯೇ ನಮ್ಮ ಸೀಕ್ರೆಟ್ ಪುಸ್ತಕ ಸಂಬಂಧಿಸಿದಂತೆ ಹಲವಾರು ಸಿನಿಮಾಗಳು ಬಂದಿವೆ